ವೃತ್ತಪತ್ರಿಕೆಗಳಲ್ಲಿ ಅಂಕಣಗಳಲ್ಲಿ ಗೋ ಕೃಷಿಯ ವಿಸ್ ಕೃಷಿಯನ್ನು ಕೂಡ ನಾವು ಒಳಗೊಂಡಿರ್ಬೇಕ್ ಏಕಂದ್ರೆ ಅದರಿಂದ ಹೆಂಗೆ ಅನ್ಕೂಲಾಗತ್ ಅಂದರೆ ಕೃಷಿ ಒಳಗಡೆ ಒಳ್ಗೊಂಡಿದ್ರೆ ಕೃಷಿಯ ಸಮಸ್ಯೆಗಳಾಗಲಿ ಕೃಷಿಯ ಬೇಡಿಕೆಗಳಾಗಲಿ ಕೃಷಿಯ ಸಂಬಂಧಿತ ಹೊಸ ಹೊಸ ಅನ್ವೇಷಣೆಗಳು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳಕ್ ಅನುಕೂಲಾಗೈತಿ ಇವತ್ತು ಕೃಷಿಯ ಸಮಸ್ಯೆಗಳು ಅಷ್ಟು ರೀತಿ ಇದ್ದರೂ ಕೂಡ ಅದನ್ನ ರೈಸ್ ಮಾಡಕ್ಕೆ ಯಾರೂ ಇಲ್ಲ ಇವತ್ತು ಕೃಷಿಯ ಬಗ್ಗೆ ಅನ್ ಅಂಕಣವನ್ನು ನಾವು ಬರೆದ್ನಪ್ಪ ಅಂದರೆ ನಮ್ಮ ಸಮಾಜದಲ್ಲಿ ನಡಿತಿರುವ ಕೃಷಿಯ ಸಮಸ್ಯೆಗಳಾಗಲಿ ಆಗುತ್ತಿರೋ ಕೃಷಿಯ ಬದಲಾವಣೆಗಳಾಗ್ಲಿ ಮತ್ತು ಕೃಷಿಯ ಸಂಬಂಧಪಟ್ಟ ಏನೇ ವಿಷಯಕ್ಕೆ ಬಂದರೂ ಕೂಡ ನಾವು ಇವತ್ತು ಅದನ್ನು ನಾವು ತೋರಿಸ್ಬೋದು ನೀವೇ ನೋಡಿರ್ಬೋದು ಕೃಷಿ ನ್ಯೂಸ್ಪೇಪರ್ಗಳಲ್ಲಿ ರಾಜಕೀಯ ಸಂಬಂಧಪಟ್ಟ ಆಗಿರ್ಬೋದು ಆರ್ಥಿಕ ಸಂಬಂಧಪಟ್ಟ ಆಗಿರ್ಬೋದು ಚಲನಚಿತ್ರಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಎಲ್ಲ ರೀತಿಯ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಒ ಕಿರು ಕಿರು ರೀತಿಯ ಅಂಕಣಗಳು ಬರುತ್ತವೆ ಆದ್ರೆ ಕೃಷಿಯ ಬಗ್ಗೆ ಎಲ್ಲೂ ಕೂಡ ಬರಲ್ಲ ಏಕಂದ್ರೆ ಕೃಷಿಯ ಬಗ್ಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿಲ್ಲ ಹಾಗಾಗಿ ಪ್ರಾಮುಖ್ಯತೆ ಕೊಡಬೇಕಪ್ಪ ಅಂದರೆ ಕೃಷಿಯನ್ನು ಕೂಡ ಅಳವಡಿಕೆ ಮಾಡಬೇಕು